ಕಳೆದ ಕೆಲವು ದಶಕಗಳಲ್ಲಿ ಭಾರತದಲ್ಲಿ ಹಲವಾರು ವಿಧದ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿವೆ ಅದರಲ್ಲಿ ಅಂದರೆ ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ ಅಥವಾ ಈ ಥರ ಒಂದು ಉದ್ಯೋಗ ಅವಕಾಶಗಳು ಅಂತರ್ಜಾಲದ ಮುಖ ಮುಖಾಂತರ ಶುರುವಾಗಿದಂತಾನೇ ಹೇಳ್ಬೋದು ಯೂಟ್ಯೂಬ್ ಈ ಒಂದು ಮಾಧ್ಯಮದ ಮುಖಾಂತರ ಹಲವಾರು ಮಂದಿ ಇದು ಪ್ರವಾಸಿ ಅಂದರೆ ಅವರು ಯಾವ ಜಾಗಕ್ಕೆ ಹೋಗ್ ಯಾವುದು ಜಾಗಕ್ಕೆ ಹೋಗುತ್ತಾರೆ ಆ ಜಾಗದ ಬಗ್ಗೆ ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡುವುದು ಆ ಥರಯೆಲ್ಲ ವಿಡಿಯೋಗಳನ್ನು ಹಾಕ್ತಾ ಇರ್ತಾರೆ ಮತ್ತು ನಮ್ಗದ್ರಿಂದಂದ್ರೆ ಉತ್ತಮವಾದ ಮಾಹಿತಿ ಕೂಡ ಸಿಗ್ತದೆ ಮತ್ತು ಹಾಗೆ ಅವರಿಗೆ ಒಂದು ಅದರ ಎಷ್ಟು ಜನ ಅದನ್ನು ವೀಕ್ಷಣೆ ಮಾಡ್ತಾರೆ ಅದರ ಮೇಲೆ ಅವರಿಗೆ ಹಣ ಕೂಡ ಸಿಗ್ತದೆ ಅದರಲ್ಲಿ ಅವರು ಅಂದರೆ ಅವರಿಗೆ ಈ ಒಂದು ಇಷ್ಟು ವ್ಯೂವ್ಸ್ ಆದರೆ ಇಷ್ಟು ಆ ಥರ ಇರ್ತದೆ ಸಬ್ಸ್ಕ್ರೈಬರ್ ಸ್ವಲ್ಪ ಜಾಸ್ತಿ ಇದ್ದರೆ ಆ ಥರ ಮತ್ತು ಅದರ ಮುಖಾಂತರ ಇದು ಎಡ್ವರ್ಟೈಸ್ಮೆಂಟ್ ಈ ಥರ ಎಲ್ಲ ಸಿಕ್ಕಿದರೆ ಪುನಃ ತುಂಬ ಜಾಸ್ತಿ ಮೊತ್ತ ಇದು ಇದರ ಮುಖಾಂತರ ಹಣ ಕೂಡ ಬರ್ತದೆ ಅವರಿಗೆ ಆಮೇಲೆ ಅವರು ಅದರಲ್ಲಿ ಕೆಲವೊಮ್ಮೆ ಈ ಥರ ಅಂದರೆ ಮ್ಯಾಜಿಕ್ ಶೋ ಅಥವಾ ಒಂದು ಹಾಸ್ಯದ ಒಂದು ಕಾರ್ಯಕ್ರಮ ಆಗಿರ್ಬೋದು ಅಥವಾ ಕೆಲವೊಂದು ಕೆಲವೊಬ್ರಂದ್ರೆ ಈಗ ಮಹಿಳೆಯರಲ್ಲಿ ಅಡುಗೆ ಕಾರ್ಯಕ್ರಮ ಈ ಥರ ಅಡುಗೆಯ ಬಗ್ಗೆ ಒಂದೊಂದು ಮಾಹಿತಿಗಳನ್ನು ಕೊಡುತ್ತಾ ಅಥವಾ ಕೆಲವರು ಒಂದು ಆರೋಗ್ಯ ಆರೋಗ್ಯಕ್ಕೆ ಬೇಕಾದ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಕೊಡ್ತಾರದರಲ್ಲಿ ಈ ಥರ ಮಾಡ್ತಾ ಅಂದರೆ ಅವರಿಗೆ ಒಂದಂದರೆ ನಮಗೆ ಮಾಹಿತಿ ಸಹ ಸಿಗ್ತದೆ ಅದರಲ್ಲಿ ಅವರಿಗೆ ಒಂದು ಹಣ ಸಹ ಸಿಗ್ತದೆ ಇದರ ಮುಖ್ಯ ಉಪಯೋಗ ಎಂತ ಅಂದರೆ ಈಗ ಸುಮಾರು ಈಗ ಯುವಕ ಯುವತಿಯರು ನಿರುದ್ಯೋಗದಿಂದ ಬಳಲುತ್ತಿದ್ದಾರೆ ಇಲ್ಲಿ ನಮ್ಮ ದೇಶದಲ್ಲಿ ಹಾಗಾಗಿ ಈ ಒಂದು ಮಾಧ್ಯಮದಿಂದ ಯೂಟ್ಯೂಬಿನಿಂದಾಗಿ ಸುಮಾ ಹಲವಾರು ಮಂದಿ ತಮ್ಮ ಯಾವುದೀಗ ಎಷ್ಟಂತ ಅಂದರೆ ಯಾವುದೇ ಪದವಿ ಕೂಡ ಮಾಡಿದ್ರೂ ಕೂಡ ಅವರಿಗೆ ಉದ್ಯೋಗ ಸಿಗದಿದ್ದಲ್ಲಿ ಈ ಯೂಟ್ಯೂಬ್ ಮುಖಾಂತರ ತಮಗೆ ಆ ಇದರಲ್ಲಿ ಎಷ್ಟು ಸಂಬಳ ಬರುತ್ತದೋ ಅದ್ ಅದಕ್ಕಿಂತ ಜಾಸ್ತಿಯೇ ದುಡೀತಾರೆ ಅಂತ ಹೇಳ್ಬೋದು ಹಾಗಾಗಿ ಇದು ಒಂದು ಉತ್ತಮವಾದ ಒಂದು ಮಾಧ್ಯಮ ಅಂತ ಹೇಳಿದರೆ ಅಂದರೆ ಯಾವ ರೀತಿಯಾಗಿ ನಾವು ಅದನ್ನು ಬಳಸಿಕೊಳ್ತೇವೆ ಆ ಥರ ಇದು ನಮಗೆ ಉಪಯೋಕ ಉಪಯೋಗವಾಗಿದೆ ಅಂದರೆ ಈಗ ಯೂಟ್ಯೂಬ್ ಯಾವ ರೀತಿ ಒಂದು ಒಂದು ಮುಖ್ಯವಾದ ಒಂದು ಮಾಧ್ಯಮ ಅಂದರೆ ಈಗ ಜಾಸ್ತಿಯಾಗಿ ಈಗ ಟಿ ವಿಯನ್ನು ಕೂಡ ಜಾಸ್ತಿಯಾಗಿ ಯಾರು ನೋಡುವುದಿಲ್ಲ ಜಾಸ್ತಿಯಾಗಿ ಈ ಯೂಟ್ಯೂಬ್ಗಳಲ್ಲೇ ಎಲ್ಲ ಯಾವುದೇ ರೀತಿಯ ನ್ಯೂಸ್ಗಳಾಗಿರ್ಬೋದು ಯಾವುದೇ ಮಾಹಿತಿ ಬೇಕಿದ್ದರೂ ಕೂಡ ಒಮ್ಮೆ ನಮಗೆ ಬೇಕಾದಾಗೆ ಸಿಗುದಂದ್ರೆ ಇದರಲ್ಲಿ ಮಾತ್ರ ಸೊ ಹಾಗಾಗಿ ಎಲ್ಲ ಜನರು ಕೂಡ ಇದನ್ನೇ ವೀಕ್ಷಣೆ ಮಾಡ್ತಾರೆ ಹಾಗಾಗಿ ಇದರ ಅಲ್ಲೇ ವೀಕ್ಷಣೆ ಮಾಡುವವರ ಸಂಖ್ಯೆ ಹೆಚ್ಚಾದಷ್ಟು ಅವರ ಆದಾಯ ಕೂಡ ಹೆಚ್ಚಾಗ್ತದೆ ಇದರಿಂದ ಮುಖ್ಯ ಉಪಯೋಗ ಎಂತಂದ್ರೆ ಈಗ ಸರ್ಕಾರಕ್ಕೊಂದು ಉಪಯೋಗೆಂತಂದ್ರೆ ಈಗ ಇಲ್ಲದಿದ್ದಲ್ಲಿ ಸರಕಾರ ಕೂಡ ಒಂದು ನಿರುದ್ಯೋಗದ ಸಮಸ್ಯೆಗೆ ತುಂಬ ಉದ್ಯೋಗ ಸೃಷ್ಟಿ ಮಾಡುದ್ರಲ್ಲಿ ತುಂಬ ಅಂದರೆ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ ಅದಕ್ಕೆ ಒಂದು ಇದೊಂದು ಕೂಡ ಸಹಕಾರಿಯಾಗಿದೆ ಇದರಿಂದಾಗಿ ಒಂದು ಸ್ವಲ್ಪ ಪರ್ಸೆಂಟ್ ಜನ ಕೂಡ ಇದಕ್ಕೆ ಯೂಟ್ಯೂಬ್ಗಳಿಂದ ಆ ಒಂದು ತಮ್ಮ ಕೆಲಸವನ್ನು ಮಾಡಿದರೆ ನಮ್ಮ ದೇಶದಲ್ಲಿರುವ ನಿರುದ್ಯೋಗಿಗಳ ಸಂಖ್ಯೆ ಕೂಡ ಒಂದು ಕಡಿಮೆ ಆಗ್ತದಂತ ಹೇಳ್ಬೋದು ಹಾಗಾಗಿ ಅಂದರೆ ಈಗ ಎಷ್ಟು ಅಂದರೆ ಇದರ ಆದಾಯ ಅಂದರೆ ಎಷ್ಟು ಇದು ಯಾವ ಟೈಮ್ ತನಕ ಎಷ್ ಇದು ಇರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಒಂದು ವೇಳೆ ಯಾವುದೇ ಅಂದರೆ ಅದು ಯೂಟ್ಯೂಬ್ ಈ ಥರ ಬ್ಯಾನ್ ಆ ಥರ ಏನಾದರೂ ಮಾಡಿದರೆ ಮತ್ತೆ ಹೇಳಲಿಕ್ಕೆ ಆಗುವುದಿಲ್ಲ ಎಂಥ ಅಂತ ಅಲ್ಲಿಯ ತನಕ ಇದೊಂದು ಒಳ್ಳೆಯ ಉದ್ಯೋಗ ಅಂತಾನೆ ಹೇಳ್ಬೋದು ಇದು ಅಂದರೆ ಆದಾಯ ಕೂಡ ಮಾಡ್ಬೋದು ಅವ್ರಿಗಂದ್ರೆ ಯಾರ ಕೈ ಕೆಳಗೆ ಕೂಡ ಕೆಲಸ ಮಾಡಬೇಕಂತಿಲ್ಲ ತಮ್ಮ ಸ್ವಂತ ದುಡ್ಡಿನ ಇದರಲ್ಲಿ ಸ್ವನ್ ಸ್ವಂತ ಬಲದಿಂದ ಮೇಲೆ ಬರ್ಬೋದು ಖಾಲಿ ಒಂದು ಮೊಬೈಲ್ ಮತ್ತು ಒಂದು ನಾರ್ ಒಂದು ಇದಿದ್ದರೆ ಸಾಕು ತುಂಬ ಒಂದು ಹಣ ಇದು ಕೊಟ್ಟು ಕ್ಯಾಮರಾ ಇದೆಲ್ಲ ತಗೊಳ್ಬೇಕಂತೇನಿಲ್ಲ ಯಾಕಂದರೆ ತುಂಬ ಯೂಟ್ಯೂಬರ್ ಕೂಡ ಹಾಗೆ ಅಂದರೆ ಯಾವ ಯಾವುದೇ ಒಂದು ಅಂದರೆ ದೊಡ್ ದೊಡ್ಡ ದೊಡ್ಡ ಮೊತ್ತದ ಕ್ಯಾಮರಾಗಳನ್ನು ಬಳಸದೆ ಖಾಲಿ ಮೊಬೈಲನ್ನು ಯೂಸ್ ಮಾ ಇದು ಬಳಸಿಕೊಂಡು ವಿಡಿಯೋ ಮಾಡಿ ತುಂಬ ಹಣವನ್ನು ಗಳಿಸಿದವರಿದ್ದಾರೆ ಹಾಗಾಗಿ ಅದೇ ಅಂದರೆ ಈ ಥರದ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಈ ಥರದ ಒಂದು ಕೆಲಸ ಮಾಡುದ್ರಿಂದ ಯೂಟ್ಯೂಬ್ಗಳಲ್ಲಿ ಒಂದು ನಮ್ಮ ದೇಶದ ಉದ್ಯೋಗ ನಿರುದ್ಯೋಗದ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ ಇದು ನಮ್ಮ ದೇಶದ ಆರ್ಥಿಕತೆಗೆ ಕೂಡ ಒಂದು ಒಳ್ಳೆಯ ಬೆ ಬೆಳವಣಿಗೆಗೆ ಇದು ಸಹಕಾರಿಯಾಗಿದೆ ಹಾಗಾಗಿ ಯೂಟ್ಯೂಬ್ಗಳನ್ನು ಅಂದರೆ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡರೆ ತುಂಬ ಒಳ್ಳೆಯದು ಅಂತಾನೇ ಹೇಳ್ಬೋದು